ಒಂದು ಸಾರಿ ನಾನು ಬಿಡಿಸಿದ ಚಿತ್ರ ಅದ್ಭುತವಾಗಿತ್ತು ಎಂದು ನನ್ನ ಶಿಕ್ಷಕರು ತಿಳಿಸಿದರು ಆ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷವಾಯಿತು ಅದು ಯಾವ ರೀತಿ ಇತ್ತು ಅಂದರೆ ಒಂದು ಬೇರೆ ಸ್ಟಿಕ್ಕರ್ ಹಚ್ಚಿರುವ ಥರ ಅನಿಸುತ್ತಿದೆ ಎಂದು ಅವರು ಕೀಳುವ ಪ್ರಯತ್ನ ಮಾಡಿದರು ನಂತರ ನಾನು ಹೇಳಿದೆ ಸಾರ್ ಇಲ್ಲ ಅದು ನಾನು ಸ್ವತಃ ಬಿಡಿಸಿದಂಥ ಚಿತ್ರ ಅಂದಾಗ ಅವರು ತುಂಬ ಖುಷಿಪಟ್ಟರು ಆ ಚಿತ್ರವನ್ನು ನೋಡಿ ಬಹಳ ಪ್ರಶಂಸಿಸಿದರು